ನೂರ ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ಒಂದು ಲಕ್ಷದ ಮೂವತ್ತೈದು ಸಾವಿರದ ಎಂಟ್ನೂರ ಹನ್ನೆರಡು ಒಂದು ಲಕ್ಷದ ಎಂಬತ್ತು ಸಾವಿರದ ಐನೂರು ಒಂದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು